ಕೋಲಾರ ಜಿಲ್ಲೆಯ ಇತಿಹಾಸ ಎಂದರೆ ಗಂಗರು ಹೊಯ್ಸಳರು ಚಾಲುಕ್ಯರು ಮುಂತಾದ ರಾಜವಂಶದವರು ಕೋಲಾರದಲ್ಲಿ ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಕೊಲಾರಮ್ಮ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಮುಂತಾದ ಐತಿಹಾಸಿಕ ಸ್ಥಳಗಳೆಂದೇ ಗುರುತಿಸಬಹುದು ತುಂಬ ಜನ ಬೇರೆ ಬೇರೆ ಕಡೆಗಳಿಂದ ಬಂದು ನಮ್ಮ ಕೋಲಾರ ಜಿಲ್ಲೆಯ ಐತಿಹಾಸಿಕ ಪ್ರದೇಶಗಳನ್ನು ನೋಡಲು ಇಷ್ಟಪಡುತ್ತಾರೆ